ಉನ್ನತ ಶಿಕ್ಷಣ ಮತ್ತು ಕಾಲೇಜುಗಳಿಗಾಗಿ ವಿದ್ಯಾರ್ಥಿಗಳು ಜಾಸ್ತಿ ಪಟ್ಟಣದ ಕಡೆ ಹೋಗಲು ಇಚ್ಛಿಸುತ್ತಾರೆ ಏಕೆಂದರೆ ಪಟ್ಟಣದಲ್ಲಿ ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಅಭಿವೃದ್ಧಿ ಆಗಿರುತ್ತದೆ ಪಟ್ಟಣಗಳಲ್ಲಿ ಬೇಗ ಉದ್ಯೋಗವು ದೊರಕುತ್ತದೆ ಎಂಬ ಒಂದು ನಂಬಿಕೆ ಇರುತ್ತದೆ ಮತ್ತು ಅವರು ಕಲಾ ವಿಭಾಗ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ನರ್ಸಿಂಗ್ ಕೋರ್ಸ್ಗಳು ಐ ಟಿ ಐ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮೆಡಿಕಲ್ ಬಿ ಎಡ್ ಎಮ್ ಎಡ್ ಯಾವುದೇ ನಿರ್ದಿಷ್ಟ ಕೋರ್ಸ್ಗಳು ಇದ್ದರು ಅದರಲ್ಲಿ ಕೆಲವು ಜನ ಕಲಾ ವಿಭಾಗ ಕೆಲವು ಜನ ವಾಣಿಜ್ಯ ವಿಭಾಗ ಕೆಲವು ಜನ ವಿಜ್ಞಾನ ವಿಭಾಗ ಕೆಲವು ನರ್ಸಿಂಗ್ ಕೋರ್ಸ್ಗಳು ಕೆಲವರು ಐ ಟಿ ಐ ಕೆಲವರು ಅಗ್ರಿಕಲ್ಚರ್ ಕೆಲವರು ಇಂಜಿನಿಯರಿಂಗ್ ಕೆಲವರು ಮೆಡಿಕಲ್ ಕೆಲವರು ಬಿ ಎಡ್ ಎಮ್ ಎಡ್ ಮತ್ತೆ ಇನ್ನೂ ಬೇಕಾದಷ್ಟು ಕೋರ್ಸ್ಗಳು ತೆಗೆದುಕೊಳ್ಳುತ್ತಾರೆ ಮತ್ತು ಕಲಾ ವಿಭಾಗ ನೋಡಬೇಕೆಂದರೆ ಅತ್ ಅತ್ಯಂತ ಕಾಂಪಿಟೀಟಿವ್ ಎಕ್ಸಾಮ್ಸ್ ಯಾರ್ಯಾರು ಬರಿಬೇಕು ಅಂತ ಇರ್ತಾರೋ ಅವರು ಜಾಸ್ತಿ ಕಲಾ ವಿಭಾಗ ಕಡೆ ಹೋಗಿರುತ್ತಾರೆ ಮತ್ತೆ ವಾಣಿಜ್ಯ ವಿಭಾಗ ಬಿ ಕಮ್ ಮಾಡಿ ಬ್ಯಾಂಕಿಂಗ್ ಕೆಲಸಗಳಿಗೆ ಹೋಗಬಹುದು ಎಂದು ಕೆಲವು ಜನ ವಾಣಿಜ್ಯಕ್ಕೋಗಿರ್ತಾರೆ ವಿಜ್ಞಾನ ಬಿ ಎಸ್ಸಿ ಮುಗಿಸಿ ಬಿಡಿ ಮುಗಿಸಿ ಲೆಕ್ಚರ್ಸ್ ಮಾಡಬಹುದೆಂಬ ಎಂಬ ನಂಬಿಕೆ ಮೇಲೆ ವಿಜ್ಞಾನ ಕೋರ್ಸಿಂಗ್ ನರ್ಸಿಂಗ್ ಕೋರ್ಸ್ಗಳು ಜಾಸ್ತಿ ಹೆಣ್ಣುಮಕ್ಕಳು ಮಾಡುವ ನರ್ಸಿಂಗ್ ಕೋರ್ಸ್ಗಳು ಇದಾಗಿರುತ್ತದೆ ಐ ಟಿ ಐ ಐ ಟಿ ಐ ಜಾಸ್ತಿ ಪುರುಷ ಅಂದರೆ ಬಾಲಕರು ಜಾಸ್ತಿ ಮಾಡುವಂತಹ ಕೋರ್ಸ್ ಇದಾಗಿದ್ದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ನಮ್ಮ ಕೋಲಾರದಲ್ಲಿಯೂ ಇದ್ದು ಮತ್ತು ಜಾಸ್ತಿ ಜಾಸ್ತಿ ಡಿಮಾಂಡ್ ಆಗಿರುವಂಥ ಕೋರ್ಸ್ ಸಹ ಅಗ್ರಿಕಲ್ಚರ್ ಆಗಿರುತ್ತದೆ ಇಂಜಿನಿಯರಿಂಗ್ ಈ ಕಾಲದಲ್ಲಿ ಇಂಜಿನಿಯರಿಂಗ್ ಅತ್ ಅಷ್ಟೊಂದು ಮಹತ್ವ ಯಾರೂ ಕೊಡುವುದಿಲ್ಲ ಮೆಡಿಕಲ್ ಯಾರು ವಿಜ್ಞಾನ ವಿಭಾಗ ಮುಗಿಸಿರುತ್ತಾರೋ ಅವರು ಮೆಡಿಕಲ್ಗೆ ಹೋಗುತ್ತಾರೆ ಇನ್ನೂ ವಿವಿಧ ವಿವಿಧ ಕೋರ್ಸ್ಗಳಿದ್ದರೂ ಅವರವರ ಇಷ್ಟ ಬಂದ ಹಾಗೆ ಅವರವರು ಕೋರ್ಸ್ಗಳು ತೆಗೆದುಕೊಂಡು ಉತ್ತೀರ್ಣರಾಗುತ್ತಾರೆ ಮತ್ತು ಜಾಸ್ತಿ ಪಟ್ಟಣದ ಕಡೆಯೇ ಎಲ್ಲರೂ ಶಿಕ್ಷಣ ಮತ್ತು ಕಾಲೇಜುಗಳಿಗಾಗಿ ಬೆಂಬಲ ಪಡಿಸುತ್ತಾರೆ